ಅಂದರೆ ಈಗ ಉದಾಹರಣೆಗೆ ನಮ್ಮ ರಾಜ್ಯದಲ್ಲೇ ನಮ್ಮ ಭಾಷೆ ಬರ್ದಿಲ್ದವ್ರು ಭಾಳ ಜನ ಇದ್ದಾರೆ ಬೇರೆ ರಾಜ್ಯದಿಂದ ಕೆಲಸ ಹುಡ್ಕೊಂಡು ನಮ್ಮ ರಾಜ್ಯಕ್ಕೆ ಬಂದಿರ್ತಾರೆ ಅಂದರೆ ಉದಾಹರಣೆಗೆ ಆಂಧ್ರ ಪ್ರದೇಶ ಮಧ್ಯ ಪ್ರದೇಶ ಆ ಥರ ಅಲ್ಲಿರೋರೆಲ್ಲ ನಮ್ಮ ಕರ್ನಾಟಕದಲ್ಲಿ ಬಹಳ ಜನನೇ ಇದ್ದಾರೆ ಅವರಿಗೆ ನಮ್ಮ ಭಾಷೆ ಅರ್ಥಾಗಲ್ಲ ನಮ್ಮ ಭಾಷೆ ಅವರಿಗೆ ಅರ್ಥ ಆಗೋದಿಲ್ಲ ಅದಕ್ಕಾಗಿ ನಮ್ಮ ಇಬ್ಬರಿಗೂ ಕೂಡ ಮಾತಾಡೊದಕ್ಕೆ ಕಷ್ಟ ಆಗ್ತಿರುತ್ತೆ ಅವರ ಭಾಷೇನೂ ಅರ್ಥ ಆಗ್ತಿರೋದಿಲ್ಲ ನಮ್ಮ ಭಾಷೆ ಅವರಿಗೂ ಅರ್ಥ ಆಗ್ತಿರೋದಿಲ್ಲ ಅದರಿಂದ ನಮ್ಮ ಭಾಷೆನ ಅವರಿಗೆ ಸ್ವಸ್ವಲ್ಪನೇ ಹೇಳ್ತಿರ್ಬೇಕು ಹೇಗಂತಂದ್ರೆ ಈವಾಗ ಇಲ್ಲಿ ಬಾ ಅಲ್ಲೋಗು ಊಟ ಮಾಡು ಚೆನ್ನಾಗಿದ್ದಿಯಾ ಏನು ಮಾಡ್ತಿದ್ದೀಯ ಈ ಥರ ಸ್ವಸ್ವಲ್ಪ ಸ್ವಸ್ವಲ್ಪ ಸುಲ್ ಸುಲಭವಾದ ಪದಗಳನ್ನ ಹೇಳ್ತಾ ಇದ್ದರೆ ಅವ್ರಿಗೂ ಕೂಡ ನಮ್ಮ ಭಾಷೆ ಮೇಲೆ ಆಸಕ್ತಿ ಮೂಡುತ್ತೆ ಒ ನಾವು ಈ ಭಾಷೆನ ಕಲ್ತ್ಕೋಬೇಕು ನಾವು ಕಲ್ತ್ಕೊಂಡ್ರೆ ಅವರ ಜೊತೆ ಮಾತಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಅನ್ಕೊಂಡು ನಮ್ಹತ್ರ ಕಲಿಯೋದಕ್ಕೆ ಮತ್ತು ಮಾತಾಡೋದಕ್ಕೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಅದಕ್ಕಾಗಿ ನಾವು ಅವರ ಮೇಲೆ ಕಿರ್ಚಾಡ್ದೇ ಬೈಯದೆ ನಿಧಾನಾವಾಗಿ ಅವರಿಗೆ ಅರ್ಥ ಆಗೋ ರೀತಿಯಲ್ಲೇ ಹೇಳ್ತಾ ಹೋದರೆ ಅವರು ಕೂಡ ನಮ್ಮನ್ನು ಅರ್ಥ ಮಾಡ್ಕೊತಾರೆ ನಮ್ಮ ಭಾಷೆನ ಕೂಡ ಅರ್ಥ ಮಾಡ್ಕೊತಾರೆ ಮತ್ತು ಬೇರೆ ರಾಜ್ಯದಿಂದ ಬಂದಿದ್ದಾರೆ ಅಂತ ನಾವು ಅವರ ಭಾಷೆನ ಕಲ್ತ್ಕೊಳಕ ಆಗೋದಿಲ್ಲ ಅದಕ್ಕೆ ನಮ್ಮ ಭಾಷೆನೇ ಕಲ್ತ್ಕೊಂಡ್ರೆ ಅವರು ಇಲ್ಲೇ ಇರ್ತಾರಲ್ಲ ಇಲ್ಲಿ ವ್ಯವಹಾರಕ್ಕೆ ದುಡ್ಡಿನ ವ್ಯವಹಾರ ಮತ್ತೇನಾದರೂ ಅಂಗಡಿಗೆ ಹೋಗ್ಬೇಕಾದ್ರೆ ಏನಾದರೂ ತಗೊಳಕ್ಕೆ ಅಲ್ಲಿ ಕಷ್ಟ ಆಗುತ್ತೆ ಅದಕ್ಕೆ ನಮ್ಮ ಭಾಷೆನ ಅವರಿಗೆ ಸ್ವಸ್ವಲ್ಪನೇ ಹೇಳ್ತಾ ಇತ್ ಹೇಳ್ತಾ ಹೇಳ್ತಾ ಹೋದರೆ ಅವ್ರಿಗೂ ಅರ್ಥ ಆಗ್ತಾನೇ ಹೋಗ್ತದೆ ಮತ್ತು ಅವರಿಗೆ ಮಾತಾಡೋದಕ್ಕೆ ಕಷ್ಟ ಆಗ್ತಿದ್ರು ಸ್ವಸ್ವಲ್ಪನೇ ಮೆಲ್ಲ ಮೆಲ್ಲಗೆ ಹೇಳ್ತಾ ಹೋದರೆ ಅರ್ಥ ಆಗುತ್ತವರಿಗೆ ಮತ್ತು ಅವರು ಕೂಡ ಕಲಿಯೋದಕ್ಕೆ ಸುಲಭ ಆಗುತ್ತೆ